ಹಲೋ ಸರ್ ತುಂಬ ಹೊಸ ಊರಿಗೆ ಕರ್ಕೊಂಬಂದಿದ್ದಕ್ಕೆ ತುಂಬ ಒಳ್ಳೆ ನಡವಳ್ಕೆಯಿಂದ ನಡ್ಕೊಂಡ್ರಿ ನಿಮ್ಮ ಡ್ರೈವಿಂಗ್ ಚೆನ್ನಾಗಿತ್ತು ನಿಧಾನವಾಗಿ ಜೋಪಾನವಾಗಿ ಕರ್ಕೊಂಬಂದು ನನ್ನ ಸ್ಥಳಕ್ಕೆ ಸೇರ್ಸಿದ್ದೀರ ನಿಮ್ಮ ವರ್ತನೆ ತುಂಬ ಚೆನ್ನಾಗಿತ್ತು ನಡವಳಿಕೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾತಾಡಿಸಿದ್ರಿ ಸೋ ತುಂಬ ಧನ್ಯವಾದಗಳು ಸರ್ ಹೀಗೆ ಬೇರೆಯವ್ರನ್ನೂ ಸಹ ಇದೇ ರೀತಿ ತುಂಬ ನಡವಳಿಕೆಯಿಂದ ಜೋಪಾನವಾಗಿ ತಂದು ಅವರ ಸ್ಥಳಕ್ಕೆ ಸೇರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಸರ್